ಬಸ್ಸು ಬಸ್ಸಂದರೆ ನನಗೆ ಎಷ್ಟೊಂದು ನೆನಪುಗಳಿದಾವೆ ಅದರಿಂದ ಎಷ್ಟೊಂದು ಮೆಮೋರೀಸ್ ಇದಾವೆ ಬಸ್ಸಂದರೆ ನನಗೆ ನಾನು ಸಣ್ಣವ್ಳು ಇದ್ದಾಗ ಪ್ರೈವೇಟ್ ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ವಿ ಆಗ ನಂಗೆ ತಲೆ ಸುತ್ತು ಬರೋದು ವಾಂತಿ ಆಗೋ ಥರ ಆಗೋದು ಆ ಥರದ್ದೆಲ್ಲ ತುಂಬ ಆಗ್ತಿತ್ತು ನಂಗೆ ಬಸ್ಸಲ್ಲಿ ಓಡಾಡಕ್ಕೆ ತುಂಬ ಭಯ ಆಗ್ತಿತ್ತು ಎಲ್ಲಿ ವಾಂತಿ ಮಾಡ್ಕೊಂಡು ಬಿಡ್ತೀನೋ ಅಂತ ಆದರೆ ಹೋಗ್ತ ಹೋಗ್ತ ಹೋಗ್ತಾ ನನ್ನ ಜೀವನ ಬಸ್ಸಲ್ಲೇ ಆಗಿ ಆಗೋ ಥರ ಇತ್ತು ಏಕಂದ್ರೆ ನಾನು ಹತ್ತನೇ ಎಂಟನೇ ಕ್ಲಾಸ್ಸಿಗೆ ಬಂದಾಗ್ಲಿಂದ ಬೇರೆ ಊರಿಗೆ ಹೋಗಬೇಕಿತ್ತು ಅವಾಗ ಬಸ್ಸಲ್ಲೇ ಹೋಗ್ಬೇಕಿತ್ತು ಗೌರ್ಮೆಂಟ್ ಬಸ್ಗಳಂದರೆ ನಂಗೆ ತುಂಬ ಇಷ್ಟ ಅದ್ರಲ್ಲೂ ಕಿಟಕಿ ಪಕ್ಕ ಕುತ್ಕೊಂಡು ಹೋಗೋದಂದ್ರೆ ತುಂಬ ಇಷ್ಟ ನಾ ಎನ್ ಹೆಚ್ ನಾನು ಹೋಗೋ ರೋಡು ಚೆನ್ನಾಗಿತ್ತು ಎನ್ ಹೆಚ್ ಫೋರಲ್ಲಿ ಬಸ್ಸಲ್ಲಿ ಕಿಟಕಿ ಪಕ್ಕ ಕುತ್ಕೊಂಡು ಹೋಗ್ತಾ ಇದ್ದರೆ ಅದರಲ್ಲೂ ಮಳೆಗಾಲ್ದಲ್ಲಿ ಹೋಗ್ತಾ ಇದ್ದರೆ ಅಂತೂ ತುಂಬ ಇಷ್ಟ ನಂಗೆ ಸಂಚಾರ ಮಾಡೋದಂದರೆ ತುಂಬ ಇಷ್ಟ ದೂರ ದೂರ ಊರಿಗೆ ಬಸ್ಸಲ್ಲೇ ಹೋಗ್ಬೇಕಂತ ಇಷ್ಟ ಕಾರು ಬೈಕು ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಬೈಕಲ್ಲಿ ಏನು ತುಂಬ ಸ್ಟ್ರೈನಾಗುತ್ತೆ ಮತ್ತು ಬಸ್ಸಲ್ಲಿ ಸೀಟ್ಗಳಲ್ಲಿ ಸೀಟ್ಗಳು ಈ ಕಡೆ ಎರಡು ಎರಡು ಈ ಕಡೆ ಮೂರು ಆ ಥರ ಒಟ್ಟು ಐವತ್ತಾರು ಸೀಟ್ಗಳು ಇರುತ್ತೆ ಚಾಲಕರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಕಂಡಕ್ಟ್ರುಗಳು ಅಷ್ಟೇ

ಡೀಸೆಲ್ಲ ಡೀಸೆಲ್ ಗೊತ್ತಿಲ್ಲ ಗೌರ್ಮೆಂಟಿಂದನೇ ಓಡಾಡೋದೆಲ್ಲ ಆಗ ಅವ್ರು ಅವರಿಗೆ ಗೊತ್ತು ಇರೋದು ಬಟ್ ನಾವು ಬಸ್ಸನ್ನ ಹೆಂಗೆ ಸರ್ವೀಸ್ ಮಾಡಿಸ್ತೀವಿ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಚೆನ್ನಾಗಿ ಓಡುತ್ತೆ ಅವಾಗ ಅವಾಗ ನಾವು ಚಕಪ್ ಮಾಡಿಸ್ತಾ ಇರಬೇಕು ಸರ್ವಿಸ್ ಕೊಡ್ತಾ ಇರಬೇಕು ಬಸ್ಸಿಗೆ ಅದರಿಂದ ಹೊಗೆ ಬರುತ್ತಲ್ವ ತುಂಬ ಎಫೆಕ್ಟಾಗುತ್ತೆ ಸರ್ವಿಸ್ ಮಾಡಿಸಿಲ್ಲ ಅಂದರೆ ಎಷ್ಟೋ ಕೆಲವು ಬಸ್ಗಳು ಸರ್ವೀಸ್ ಮಾಡಿಸ್ತಿರಲ್ಲ ಹೊಗೆ ಬಿಟ್ಕೊಂಡು ಹೋಗ್ತಾ ಇರುತ್ತೆ ಎನ್ವಿರೋನ್ಮೆಂಟಿಗೆ ಕೂಡ ತುಂಬ ಎಫೆಕ್ಟಾಗುತ್ತೆ ಬಸ್ಸಂದರೆ ನಂಗೆ ತುಂಬ ಮೆಮೊರಿಸ್ ಇದೆ ಅಂತ ಹೇಳ್ದೆ ಈಗ ಬಸ್ ಗೋರ್ಮೆಂಟ್ ಬಸ್ಸಲ್ಲಿ ಕಂಡಕ್ಟರ್ಗಳು ವಿದ್ಯಾರ್ಥಿಗಳನ್ನ ಹತ್ತಿಸ್ಕೋಬೇಕಂದ್ರೆನೆ ಮೈಯೆಲ್ಲ ಉರಿತಾ ಇರುತ್ತೆ ಅವರಿಗೆ ಅವರು ನಮಗೆ ಅವರೇ ದುಡ್ಡು ಕೊಟ್ಟು ಕರ್ಕೊಂಡೋಗ್ತೀನೇನೋ ಅನ್ನೋ ಥರ ಮಾಡ್ತಿರ್ತಾರೆ ನಾನು ಮೊದಲ್ನೇದಾಗಿ ಫಸ್ಟ್ನೇ ಸಲ ಬಸ್ಸಲ್ಲಿ ಹೋದಾಗ ಗೋರ್ಮೆಂಟ್ ಬಸ್ಸಲ್ಲಿ ಹೋದಾಗ ನಂಗೆ ಹೆಂಗಾಗಿತ್ತಂದ್ರೆ ಅಳುನೇ ಬಂದುಬಿಟ್ಟಿತ್ತು ಫಸ್ಟ್ ಟೈಮು ಯಾವ್ದೋ ಒಂದು ಸಿಟಿ ಒಬ್ಬಳೇ ಹುಡ್ಗಿ ಮನೇಲ್ಲಿ ಆರು ಗಂಟೆ ಆಗಿದೆ ನಾನು ಇನ್ನೂ ಬಸ್ ಸ್ಟ್ಯಾಂಡಲ್ಲೇ ಇದ್ದೀನಿ ಯಾವ ಕಂಡಕ್ಟ್ರೂ ಕೂಡ ನಂಗೆ ಕರ್ಕೊಂಡೇ ಹೋಗ್ತಿಲ್ಲ ಆ ಥರ ಆಗಿತ್ತು ಹತ್ಕೊಂಡ್ ಕೂತಿದ್ದೆ ಆಮೇಲೆ ಯಾವುದೋ ಒಂದು ಕಂಡಕ್ಟ್ರ್ ಅಂಕಲ್ ಬಂದು ಬಾರಮ್ಮ ಅಂತ ಕರ್ಕೊಂಡೋಗಿ ನನಗೆ ನಮ್ಮ ಊರಿಗೆ ಬಿಟ್ಟಿದ್ದು ಆ ಥರ ಸನ್ನಿವೇಶ ಆಗಿದೆ ಅದು ಬಿಡಿ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ನೇ ವರ್ಷದಲ್ಲಿ ನಾನು ಬರಬೇಕಾದ್ರೆ ಎಂಥ ಎಂತೆಂಥ ಕಂಡಕ್ಟ್ರ್ಗಳಿಗೆ ಕೂಡ ನಾನು ಎದ್ರಿಗೆ ಮಾತಾಡಿ ಏನಕ್ಕೆ ಬಿಡಲ್ಲ ಆ ಥರ ಎಲ್ಲ ಫುಲ್ ಜಗಳ ಮಾಡಿ ನಾನು ಹತ್ಕೊಂಡೋಗ್ತಿದ್ದೆ ಅದು ತುಂಬ ಮೆಮೊರೇಬಲ್ ಬಸ್ಸಂದ್ರೇ ಅಷ್ಟು ಖುಷಿ ಆಗ್ತಿರುತ್ತೆ ಫ್ರೆಂಡ್ಸೆಲ್ಲ ಜೊತೆಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಖುಷಿ ಖುಷಿಯಾಗಿ ಎಷ್ಟೇ ಬೇಜಾರಿದ್ರೂ ಕಿಟ್ಕಿ ಹತ್ರ ಒರ್ಕೊಂಡು ಕುತ್ಕೊಂಡು ಹೊರಗಡೆ ನೋಡ್ತಾ ಇದ್ದರೆ ಏನೋ ಒಂಥರ ಮನ್ಸಿಗೆ ಖುಷಿ ಆಗ್ತಿರುತ್ತೆ ಇಷ್ಟು ಬಸ್ಸು ನಾನು ತುಂಬ ಸಲ ಪ್ರಯಾಣ ಮಾಡಿದ್ದೀನಿ ಇವಾಗ ನಾನು ಬಳ್ಳಾರಿಯಿಂದ ಬೆಂಗಳೂರಿಗೆ ಅಷ್ಟಷ್ಟು ದೂರ ದೂರ ಪ್ರಯಾಣ ಕೂಡ ನಾನು ಮಾಡ್ತೀನಿ ಒಂದೇ ಸಲ ಏಳು ಏಳು ಅವರ್ಸ್ ಜರ್ನಿಗಳಿರುತ್ತೆ ಸಂಚಾರ ಮಾಡೋದಿರುತ್ತೆ ಏನೂ ಅನಿಸಲ್ಲ ಬೋರ್ ಅನಿಸಲ್ಲ ಚೆನ್ನಾಗಿರುತ್ತೆ ಬಸ್ಸಂದರೆ ನಂಗೆ ತುಂಬ ಇಷ್ಟ ಬಸ್ಸಲ್ಲೇ ಸಂಚಾರ ಮಾಡಬೇಕಂತ ಇಷ್ಟ ಮತ್ತು ಸಾರ್ವಜನಿಕರು ಇವಾಗಿನ ಜನ ಜಾಸ್ತಿ ಬಸ್ಸನ್ನೇ ಯೂಸ್ ಮಾಡ್ಕೋಬೇಕು ಏಕಂದ್ರೆ ಪಲ್ಯೂಷನ್ ಜಾಸ್ತಿ ಆಗ್ತಿದೆ ಕಾ ಅವ್ರು ಅವರೇ ಓನ್ ಕಾರ್ ವೆಹಿಕಲ್ಸನ್ನ ಇಟ್ಟುಕೊಂಡ್ರೆ ಪಲ್ಯೂಷನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಹೆಚ್ಚೆಚ್ಚು ಬಸ್ಗಳನ್ನ ಬಳಸ್ಬೇಕು ಹಾಗೇ ನಮ್ಮ ಭೂಮಿನ ಉಳಿಸ್ಬೇಕು ನನಗೆ ಎಸ್ಪೆಷಲಿ ಬಸ್ಸಂದರೆ ತುಂಬ ಇಷ್ಟ ಬಸ್ಸಲ್ಲೇ ಸಂಚಾರ ಮಾಡಬೇಕಂದ್ರೆ ತುಂಬ ಇಷ್ಟ